ನನಗೆ ಡ್ರಾ ಮಾಡುವುದೆಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿನಿಂದ ಇದು ಒಂದು ಡ್ರಾಯಿಂಗ್ ಮಾಡುವುದು ನನ್ನ ಒಂದು ಹಾಬಿಯಾಗಿತ್ತು ಆದರೆ ಸ್ವಲ್ಪ ದಿನ ಆದರೆ ಇವಾಗ ಟೈಮ್ ಇಲ್ಲದ ಕಾರಣ ನಾನು ಯಾವುದೇ ಡ್ರಾಯಿಂಗನ್ನು ಮಾಡುತ್ತಿಲ್ಲ ಯಾಕೆಂದರೆ ನಾನು ಬೇರೇದರ ಮೇಲೆ ಕಾನ್ಸನ್ಟ್ರೇಟ್ ಮಾಡಿದ್ದೀನಿ ಆದರಿಂದ ಡ್ರಾಯಿಂಗ್ ಮಾಡಲು ಸಾಧ್ಯವಾಗುತ್ತಿಲ್ಲ ಅದು ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಹೋಗಿಬಿಟ್ಟಿತ್ತು ಈಗ ನಾನು ಅದರ ಬಗ್ಗೆ ಏನೂ ಚಿಂತಿಸುತ್ತಿಲ್ಲ ಆದರೆ ಡ್ರಾಯಿಂಗ್ ಮಾಡ್ಬೇಕು ಎಂದರೆ ನನಗೆ ತುಂಬ ಆಸಕ್ತಿ ಇದೆ ಆದರೆ ಈಗ ಮಾಡಲು ಸಾಧ್ಯವಿಲ್ಲ